ನಾನು ಚಿಕ್ಕ ವಯ್ಸಲ್ಲಿ ಇದ್ದಾಗಲೆಲ್ಲಾ ಪೈಂಟಿಂಗ್ ಮೇಲೆ ನನಗೆ ತುಂಬ ಆಸಕ್ತಿ ಇತ್ತು ಮತ್ತು ನನ್ನ ಡ್ರಾಯಿಂಗ್ಸು ಈ ರೀತಿ ಎಲ್ಲ ನಾನು ತುಂಬ ಮಾಡ್ತಿದ್ದೆ ಚಿತ್ರಕಲೆ ಮೇಲೆ ನಂಗೆ ತುಂಬ ಆಸಕ್ತಿ ಇದ್ರಿಂದ ನಮ್ಮ ಶಾಲೆಯಲ್ಲೆಲ್ಲ ಅವಾಗೆಲ್ಲ ಕ್ಲಾಸಸ್ ಇರ್ತದು ಆರ್ಟ್ ಆ್ಯಂಡ್ ಕ್ರಾಫ್ಟು ಈ ರೀತಿ ಕ್ಲಾಸಸ್ನ ತಗೊಳೋರು ಅವಾಗೆಲ್ಲ ನಾನು ಒಂದು ದಿಸ ಆ್ಯಬ್ಸೆಂಟ್ ಆಗ್ದಲೆ ಪ್ರತಿ ಒಂದು ಕ್ಲಾಸ್ನು ಅಟೆಂಡ್ ಮಾಡ್ತಿದ್ದೆ ಯಾಕಂದರೆ ನನಗೆ ಹೊಸಾದೇನಾರ ಕಲೀಬೇಕು ಅನ್ನೋದು ನಂಗೆ ತುಂಬ ಆಸಕ್ತಿ ಇತ್ತು ಮತ್ತು ತುಂಬ ಇಷ್ಟ ಇತ್ತು ಮತ್ತು ಅವಾಗೆಲ್ಲ ನಮಗೆ ನಾವೆಲ್ಲ ಚಿಕ್ಕೋರಿರುವಾಗ ಫೋರ್ತ್ ಸ್ಟ್ಯಾಂಡರ್ಡು ಫಿಫ್ತ್ ಸ್ಟ್ಯಾಂಡರ್ಡು ಮತ್ತು ಐಸ್ಕೂಲು ಆ ಟೈಮಲ್ಲೆಲ್ಲ ನಮಗೆ ಅಷ್ಟೊಂದು ಸ್ಕಿಲ್ಸ್ ಇರ್ತಿರಲಿಲ್ಲ ಡ್ರಾಯಿಂಗ್ಸೂ ಅದ್ರ ಅಂದ್ರು ಕೂಡ ನಾವು ಯಾವುದೇ ರೀತಿ ಕ್ಲಾಸ್ಗಳ್ನ ಮಿಸ್ ಮಾಡ್ದಲೆ ಕಲಿಯಕ್ಕೆ ಇಷ್ಟಪಡ್ತಿದ್ವಿ ಮತ್ತು ನಮಗೆ ಸ್ಟಾರ್ಟಿಂಗ್ ಎಲ್ಲ ಯಾವರೀತಿ ಹೇಳ್ಕೊಡೋರಂದ್ರೆ ಸರ್ಕಲ್ ಹಾಕೋದು ಮತ್ತು ಎ ಬಿ ಸಿ ಡಿಲ್ಲಿ ಡ್ರಾಯಿಂಗ್ ಮಾಡೋದು ಈ ರೀತಿ ನಮಗೆ ನ ಹೇಳ್ಕೊಡ್ತಾಯಿದ್ರು ಆನಂತರ ನಾವು ಒಂದು ಸ್ವಲ್ಪ ಚೆನ್ನಾಗ್ ಕಲ್ತ ಮೇಲೆ ನಮಗೂ ಸ್ಕಿಲ್ಸ್ ಬಂದಮೇಲೆ ಟೀಚರ್ಸ್ ಎಲ್ಲ ಡ್ರಾಯಿಂಗ್ ಟೀಚರ್ಸ್ ಯಾವರೀತಿ ಇದು ಮಾಡೋರಂದರೆ ಟಾಮಂಜರಿ ಕಾರ್ಟೂನು ಈ ರೀತಿ ಚಿತ್ರಾನ ನಾವು ಬಿಡ್ಸೋಕ್ಕೆ ನಮ್ಗೆಲ್ಲ ಹೇಳೋರು ಮತ್ತು ಬೆಟ್ಟ ಬೆಟ್ಟದ ಮಧ್ಯದಲ್ಲಿ ನದಿ ಹರ್ದ್ ಬರ್ತಿದೆ ಈ ರೀತಿ ಚಿತ್ರಕಲೆನೆಲ್ಲ ನಮಗೆ ಕಲಿಸ್ತಿದ್ರು ಆಮೇಲೆ ನಾವೇ ಒಂದೊಂದೇ ಒನ್ನೊಂದೇ ಕಲಿತಾ ಕಲಿತಾ ಕಲಿತಾ ತುಂಬ ದೊಡ್ಡದು ಇವಾಗ ನೇ ಮರ ಗಿಡಗಳು ನೇಚರು ಪಕ್ಷಿ ಪ್ರಾಣಿಗಳ್ನ ಈ ರೀತಿ ಡ್ರಾಯಿಂಗ್ನ ಪೈಂಟಿಂಗ್ನ ಮಾಡಲು ಶುರು ಮಾಡಿದ್ವಿ ಹಂಗೇ ನಾವು ಕಲ್ತಿದ್ದು ಮತ್ತು ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದೇ ಸರಿ ಅವ್ರು ಒಂದು ದೊಡ್ಡು ಆರ್ಟಿಶ್ಟ್ ಆಗೋಕಾಗಲ್ಲ ಅವರು ಕೂಡ ಪ್ರತಿ ಒಂದು ಮೆಟ್ಲನ್ನು ಹತ್ಕೊಂಡೆ ಕಲಿಬೇಕಂತ ಹೇಳಕ್ ಇಷ್ಟಪಡ್ತೀನಿ ಆದ್ರಿಂದ ನೀವು ಯಾವುದೇ ರೀತಿ ಇವಾಗ ನೀವು ನಿಮ್ಮ ಗೊತ್ತಿರೋರಿಗೆ ಇಲ್ಲ ನಿಮ್ಮ ಮಕ್ಳಿಗೆ ಏನಾರ ಹೇಳ್ಕೊಡ್ತಿನಂದ್ರೆ ಆದಷ್ಟು ನೀವು ಅವರಿಗೆ ಕ್ಲಾಸಸ್ಗಳಿಗ್ ಕಳುಹಿಸ್ರಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ಪೈಂಟ್ ಯೂಸ್ ಮಾಡಿದ್ರೆ ಯಾವ ಕಲರ್ ಯಾವ ಶೇಡ್ ಬರುತ್ತೆ ಯಾವ ಮತ್ತು ಎಷ್ಟು ನೀರು ಯೂಸ್ ಮಾಡಿದ್ರೆ ಯಾವ್ದು ರೀತಿ ಒಂದು ಸ್ಕೆಚ್ ಬರುತ್ತೆ ಮತ್ತು ಯಾವರೀತಿ ಕಲರೂ ಶೇಡಾಗುತ್ತೆ ಈ ರೀತಿ ಎಲ್ಲ ಕಲಿಬೇಕು ಅವರು ಕ್ಲಾಸಸ್ಗೋಗಿ ಒಂದು ಸರಿ ನಾವು ದೊಡ್ಡವರಾಗಕಾಗಲ್ಲ ಆದ್ರಿಂದ ನಾವು ಪ್ರತಿ ಒಂದು ಇವಾಗ ಫಶ್ಟ್ ನಾವು ಹೋದಾಗ ಹೆಂಗೆ ಪೆನ್ಸಿಲ್ನ ಶಾರ್ಪ್ ಮಾಡ್ಕೊಂಡು ಯಾವರೀತಿ ನಾವು ಡ್ರಾಯಿಂಗ್ ಮಾಡಬೇಕು ಆನೆಯಂಥ ಸ್ಕೆಚಿಂಗು ಹೆಂಗ್ ಮಾಡಬೇಕು ಮತ್ತು ಸ್ಕೆಚ್ ಪೆನ್ನಲ್ಲಿ ನಾವು ಹೆಂಗ್ ಕಲರ್ ಮಾಡ್ಬೋದು ಇಲ್ಲ ಆಯಿಲ್ ಪೈಂಟಲ್ಲಿ ಹೆಂಗ್ ಕಲರ್ ಮಾಡ್ಬೋದು ಈ ರೀತಿ ಕ್ರಯಾನ್ಸಲ್ಲಿ ಹೆಂಗ್ ಮಾಡ್ಬೋದು ಪ್ರತಿ ಒಂದು ನಾವು ಕಲಿಬೇಕು ಆನಂತರ ನಾವೇ ಒಂದು ಒಂದು ಜಾಗಕ್ಕೋಗಿ ಆ ಜಾಗದ ಬಗ್ಗೆ ಇವಾಗ ಜಾಗ ನೋಡ್ಬುಟ್ಟು ಡ್ರಾಯಿಂಗ್ ಮಾಡ್ತಾರೆ ಪೈಂಟಿಂಗ್ ಮಾಡ್ತಾರೆ ಈ ರೀತಿ ನಾವು ಕಲಿಬೋದು ಆದರೆ ಫಶ್ಟ್ ನಾವು ಬೇಸಿಕ್ ಕಲಿಬೇಕು ಬೇಸಿಕ್ ಕಲ್ತಾಗ್ಲೆ ನಮ್ಗು ಕೂಡ ಅದು ಯೂಸ್ ಆಗೋದು ದೊಡ್ಡ ಆರ್ಟಿಶ್ಟ್ ಆಗೋಕೆ ಆದ್ರಿಂದ ನಾನು ನಾನು ನನ್ನ ಶಾಲೆಯಲ್ಲಿದ್ದಾಗ ಈ ರೀತಿ ನಾನು ಚಿತ್ರಕಲೇನ ಕಲ್ತಿದ್ದೆ ಅನ್ನಕ್ ಹೇಳೋಕ್ ಇಷ್ಟಪಡ್ತೀನಿ